ಸರ್ ನೀವು ಮುನಿವೆ ಮುನಿವೆಂಕಟಪ್ಪ ಏನು ಸರ್

ಹಾಂ ಸರ್ ಇದು ನಮ್ಮ ಮನೆಯಲ್ಲಿ ಒಂದು ಮ್ಯಾರೇಜ್ ಫಂಕ್ಷನ್ನಿದೆ ಸರ್ ನಮ್ಮ ಕಸಿನ್ದು ಅದಕ್ಕೆ ಹೂವ ಬೇಕಾಗಿತ್ತು ಸರ್ ಚಾಮಂತಿ ಹೂವು ಎಷ್ಟು ಸರ್ ಒಂದು ಕೆಜಿ ಸರ್ ಎಲ್ಲೋ ವೈಟ್ ಎರಡೂ ಬೇಕಾಗುತ್ತೆ ಸರ್

ಹಾಂ ಹಾಂ ಮತ್ತು ರೋಸ್ ಸರ್ ಕೆಂಪು ರೋಸು ವೈಟ್ ರೋಸು ಎಲ್ಲೋ ರೋಸು ಅದೆಲ್ಲ ಎಷ್ಟೆಷ್ಟು ಆಗ್ಬೇಕು

ಮಲ್ಲಿಗೆ ಇದೆಯಲ್ಲ ಸರ್ ಮೈಸೂರು ಮಲ್ಲಿಗೆ ಒಂಥರ ಇರುತ್ತೆ ಮತ್ತು ಸೂಜಿ ಮಲ್ಲಿಗೆ ಅಂತ ಬರುತ್ತಲ್ಲ ಸರ್ ಟೈಪ್ಸ ಹ್ಞೂ ಎರಡೂ ಸಿಗುತ್ತ ಸರ್ ಹಾಂ ಹಾಂ ಓಹ್ ನಿಮ್ಮ ಕಡೆನು ಇದಾರೇನು ಸರ್ ಆ ಥರ ಮಾಡೋರೆಲ್ಲ ಮಿನಿಮಮ್ ಡೆಕೋರೇಟ್ ಮಾಡೋದಿಕ್ಕೆ ಎಷ್ಟರಿಂದ ಸ್ಟಾರ್ಟಾಗುತ್ತೆ ಸರ್ ಹ್ಞೂ ಹ್ಞೂ ಹ್ಞೂ ಹಾಂ ಸರಿ ಸರ್

ಹಾಂ ಸರಿ ಸರ್ ಆಯಿತು ಹಾಂ ಸರಿ ಸರ್ ವಿಚಾರಿಸಿ ವಿಚಾರಿಸ್ತಿನಿ ಸರ್ ಮತ್ತು ಎಲ್ಲ ಡಿಸೈನ್ಸ್ ಎಲ್ಲ ಸೆಂಡ್ ಮಾಡಿ ಸರ್ ನೋಡ್ತೀವಿ ನಮ್ಮ ಮನೆಯಲ್ಲದ್ನ ನೋಡಿ ಡಿಸೈಡ್ ಮಾಡ್ತೀವಿ ಓಹ್ ಸರಿ ಸರ್ ಆಯಿತು